ಅಲೋ ಹೇಳಿ ಮೇಡಮ್

ಹ್ಞೂ ಅದು ಬೆಸ್ ಅದು ಮಂಗಳೂರು ಮಡಿಕೇರಿ ಚಿಕ್ಕಮಗ್ಳೂರು ಅಲ್ಲಿ ಬೆಳಿತಾರೆ ತುಂಬ ಚೆನ್ನಾಗಿ ಹಾಂ ಅಲ್ಲಿ ಬೆಳೆಯೋದು ಅಲ್ಲಿಂದ ಎಲ್ಲನೂ ತಗೊಂಡ್ಬಂದು ಡಿಸ್ಟ್ರಿಬ್ಯೂಟ್ ಮಾಡೋದು ಎಲ್ಲ ಬೇರೆ ಕ ಅಂಗಡಿಗಳಿಗೆಲ್ಲ ಮಾರ್ತಾರೆ ಆ ಕಡೆ ಎಲ್ಲನೂ ಬರೀ ಮಂಗಳೂರಲ್ಲಿ ಮಡಿಕೇರಿಯಲ್ಲಿ ಬರೀ ಕಾಫಿನೇ ಅಲ್ಲಿ ಮಾಡೋದು ಅದು ತುಂಬನೆ ಟೇಸ್ಟಿಯಾಗಿರುತ್ತೆ ಸುಮಾರು ಆ ಕಡೆ ಹೋದೋರು ಎಲ್ಲರೂನು ಮಂಗಳೂರಲ್ಲಿ ಮತ್ತೆ ಮಡಿಕೇರಿಯಲ್ಲಿ ಅಲ್ಲಿ ಪರ್ಚೆಸ್ ಮಾಡ್ಕೊಂಡು ಬರ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಅದೆಲ್ಲನೂ ಕಾಪಿ ಬೀಜ ಎಲ್ಲನೂ ತಾ ಸುಟ್ಕೊಂಡು ಅದನ್ನ ಒಣಗಿಸಿ ಅದ್ರಿಂದ ಮೇಲಿಂದೆಲ್ಲವೂ ಸಿಪ್ಪೆಯೆಲ್ಲ ತೆಗೆದು ಅದನ್ನು ಹುರಿದು ಮಿ ಮಿಷನಲ್ಲಿ ಅದನ್ನು ಪುಡಿ ಮಾಡ್ತೀವಿ ಮತ್ತೆ ಅದಕ್ಕೆ ಕೋಕೋ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಂ ಅದನ್ನು ಮಾಡ್ತೀವಿ ಅದರಿಂದ ಇದು ಇಲ್ಲಿ ಮಡಿಕೇರಿಯಲ್ಲಿ ಮತ್ತೆ ಚಿಕ್ಕಮಗ್ಳೂರು ಅಲ್ಲಿ ತುಂಬ ಪೇಮಸ್ ಆಗಿಬಿಟ್ಟಿದೆ ಅದು ಈ ಕಡೆಯಿಂದಲೂ ಆ ಕಡೆ ಬರಾ ಬೇರೆ ಕಡೆಗೆ ಎಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಹ್ಞೂ ಹೌದಾ ಹಾಂ ಬನ್ನಿ ಬನ್ನಿ ತಗೊಂಡೋಗಿ ತುಂಬನೇ ಚೆನ್ನಾಗಿರುತ್ತೆ ನೀವು ತಗೊಂಡೋಗೋದು ಅಲ್ಲದಿರ ನಿಮ್ಮ ಫ್ರೆಂಡ್ಸುಗಳಿಗೆ ಮತ್ತೆ ಅಕ್ಕ ಪಕ್ಕದ ಮನೆಗಳಿಗೆ ಅಕ್ಕ ಪಕ್ಕದ ಊರುಗಳಿಗೆ ಎಲ್ಲನೂ ಹೇಳಿ ಚಿಕ್ಕಮಗ್ಳೂರ್ದು ಮಡಿಕೇರೀದು ಕಾಫಿ ಕಾಫಿ ಪುಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಯೂಸ್ ಮಾಡಿ ಹ್ಞೂ ಹ್ಞೂ

ಹೌದಾ ಹಾಂ ಬನ್ನಿ ನೀವು ತಗೊಂಡು ಹೋಗಿ ಮತ್ತೆ ನಿಮ್ಮ ಅಕ್ಕಪಕ್ಕದ ಮನೆಗಳಿಗೆಲ್ಲನೂ ತಗೊಳ್ಳೋಕೆ ಹೇಳಿ ತುಂಬ ಚೆನ್ನಾಗಿರುತ್ತೆ ತುಂಬನೆ ಪೇಮಸ್ ಆಗಿದೆ ಹಾಂ ತ್ಯಾಂಕ್ ಯು ತ್ಯಾಂಕ್ ಯು ಹಾಂ ಹ್ಞೂ